ಮದಿವ್ಯಾಗ ಹಾಂ ವರದಕ್ಷಿಣೆ ಅಂತಂತಂದ್ರೆ ನಮ್ಮ ಕಡೆ ಬೀದರ್ದಾಗ ಬೀದರ್ ಭಾಷೆದಾಗೆ ನೊಡಿದ್ರೆ ಅದಕ್ಕೆ ಹುಂಡ ಅಂತ ಕರೀತಾರೆ ನಮ್ಮಲ್ಲಿ ಹುಂಡ ಏನು ಕೊಟ್ಟಾರ ಹುಂಡ ಎದಕ್ಕೆ ಕೊಟ್ಟಾರ ಅಂಥೇಳಿ ಮದೇ ಆಗ್ಲತ್ತಿನಾಗ ನಮ್ಮ ಬೀದರಾಗೆ ಬೀದರ್ ಬಗ್ಗೆ ಹೇಳಲ್ಲ ನಂದು ಊರು ಯಾವುದು ಬೀದರ್ ಬೀದರ್ ಊರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೆ ಸೋ ಬೀದರ್ ಊರಾಗೆ ಮದುವೆ ಹೇಗಾಗ್ತದ ಅಂದರೆ ಪೈಲೇ ನೆಂಟಸ್ತನ ನೋಡ್ಲಾಕ್ಕೆ ಹೋಗ್ತಾರ ಮಾತಾಡ್ತಾರೆ ಬರ್ತಾರೆ ಮುಂಚೆ ಹುಡುಗಿ ಇಷ್ಟ ಆದಳು ಅಂದರೆ ಮತ್ತೆ ಅವರೂ ಹುಡುಗ ಹುಡುಗನ ಮನೆ ನೋಡ್ಲಾಕ್ಕೆ ಬರ್ತಾರ ಮನೆ ಎಲ್ಲ ನೋಡಿದ್ದಾದ್ಮೇಲೆ ಮತ್ತೆ ಸೀರೆ ಉಡ್ಸೋ ಪ್ರೋಗ್ರಾಮ್ ಇರ್ತದ ಸೀರೆ ಉಡ್ಸಿದ್ದು ಆಯ್ತು ಅಂದರೆ ಅದಾಗಿನ್ ಮೇಲೆ ಎಂಗೇಜ್ಮೆಂಟ ಇದು ನಿಶ್ಚಿಚ ನಿಶ್ಚಿತ್ ನಿಶ್ಚಿತಾರ್ಥ ಕಾರ್ಯಕ್ರಮ ಇರ್ತದೆ ಸೋ ನಿಶ್ಚಿತಾರ್ಥ ಕಾರ್ಯಕ್ರಮ ಆಗಿನ ಮ್ಯಾಲೆ ಮದುವೆ ಆಯ್ತದ ಸೋ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದ್ರೆ ನಾವು ಭಾಳ ಸಲ ಅಂತೇವೆ ವರದಕ್ಷಿಣೆ ಮುಗಿದೋಗ್ಯದ ಅಂಥೇಳಿ ಅಲ್ಲ ಅದೇನಿಲ್ಲ ವರದಕ್ಷಿಣೆ ಏನೂ ಮುಗ್ದಿಲ್ಲ ಅದು ಕಂಟಿನ್ಯೂ ಅದಾ ಇನ್ನು ಬೀ ಮನುಷ್ಯರು ಯಾವಾಗ ಮದುವೆ ಈವಾಗ ಓದಿನವು ಇದ್ದನು ಹುಡುಗ ಆ ಸ್ವಲ್ಪ ಆಸ್ತಿವಂತ ಇದ್ದನಂದ್ರೆ ಹುಡುಗನ ಮನೆಯವ್ರು ಹೇಳ್ತಾರೆ ಮಗ ಹಿಂಗೆ ಓದಿನವನಾ ಇಷ್ಟು ನೌಕರಿ ಮಾಡ್ತಾನೆ ಗವರ್ನ್ಮೆಂಟ್ ಸರ್ವೆಂಟ್ ಆನ ಹೆಣ್ಣಿಗೆ ಝರ ಚೆಂದ ಇದು ಮಾಡ್ಬೇಕು ನೀವು ಒಂದು ಹತ್ತು ತೊಲೆ ಬಂಗಾರ ಇನ್ನೊಂದು ಹಿಡ್ದೆನಂತ ಗಾಡಿ ಕಾರ್ ಕೇಳ್ರತರಪ್ಪ ಇಲ್ಲೆಲ್ಲ ಗಾಡಿ ಕೇಳ್ತಿದ್ರು ಇವಾಗ ಕಾರ್ ಕೇಳಾತ್ತಾರ ಕಾರ್ ಕೊಡ್ಬೇಕಂತ ಸೋ ಹಂಗಂದು ಅದು ಏನಂತಾರ ಕಾರ್ ಕೇಳ್ತಾರೆ ಸೋ ಆವಾಗ ಬಹಳಷ್ಟು ಜನಕ್ಕೆ ಕಷ್ಟ ಆಗ್ತದೆ ಹಾಂ ಮದುವೆ ಮಗಳು ಕಡೆಯೋರಿಗೆ ಸೋ ಅದಾದ್ಮ್ಯಾಗೆ ಬಂಗಾರ ಕೇಳ್ತಾರೆ ಬಂಗಾರ ಆದ್ಮ್ಯಾಗೆ ಗಾಡಿ ಕೇಳ್ತಾರೆ ಗಾಡಿ ಆದ್ಮ್ಯಾಗೆ ಪಲ್ಲಂಗ ಕೇಳ್ತಾರೆ ಗಾಡಿ ಕೇಳ್ತಾರೆ ಗಾಡಿ ಕೇಳಿದ್ಮ್ಯಾಲೆ ಮತ್ತೆ ಪಲ್ಲಂಗ ಪಲಂಗ ಆಗಿದ್ಮೇಲೆ ಬೆಡ್ಡು ಬೆಡ್ ಆಗಿದ್ಮ್ಯಾಗೆ ಪಿಲ್ಲೋಗಳು ಮತ್ತೆ ಸಾಮಾನು ಕೊಡ್ತಾರೆ ಯಾವ ಸಾಮಾನಂದ್ರೆ ಮನೆ ಅದು ಕಿಚನ್ದಾಗಿರ್ತಾವಲ್ಲ ಅಡುಗೆ ಮನೆಯಾಗೆ ಇರೋಂಥ ಸಾಮಾನು ಪ್ಲೇಟು ಗಂಗಳು ತಂಬ್ಗೆ ಚಮಚಾ ಸೌಟು ಕಡಾಯಿ ಇವೆಲ್ಲ ಕೊಡ್ತಾರೆ ಇವೆಲ್ಲ ತೆಗೆದು ಮತ್ತೆ ಏನಂತಾರ ಮತ್ತೆ ಹಾಂ ಹಚ್ಕೊಳ್ಳೋಕ್ಕೆ ಇವು ಮತ್ತೆ ಮಂದಿ ಪ್ಲಾಟ್ಗಳು ಕೊಡ್ತಾವ ಜಾಗವರ ಕೊಡ್ತಾವ ಮೂವತ್ತು ನಲ್ವತ್ತು ಫೀಟಿಂದು ಅದು ಕೊಡ್ತಾರೆ ಮತ್ತೆ ಮತ್ತೆ ನೀವು ಏನು ಹೇಳಿದ್ರು ಬೀ ಅದು ಆಗಲ್ಲಾರ್ದಂಥ ಮಾತು ಯಾಕಂತಂದ್ರೆ ನೀವು ಎಷ್ಟು ಕೊಡಬ್ಯಾಡ ಅಂದ್ರೆ ಬೀ ಇವರು ಕೊಡ್ತಾರೆ ಬಿ ಅವರು ತಗೋತಾರೆ ಬಿ ಇವರು ಕೊಡ್ತಾರೆ ಬಿ ಅವರು ತಗೋತಾರೆ ಬಿ ಮತ್ತೆ ಇವರ ಇವರ ಮಗನ ಮದುವೆ ಇತ್ತಂದರೆ ತಗೋತಾರೆ ಫುಲ್ ಹೆಚ್ಚಿಗೇಳ್ತಾರೆ ಇವರ ಮನೆಯಾಗೆ ಹುಡುಗಿಯಿದ್ದಾಳಂದ್ರೆ ಇವರು ಬಿ ರಿಕ್ವೆಸ್ಟ್ ಮಾಡ್ದ್ ಝರ ಕಡಿಮೆ ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂಥೇಳಿ ಬಟ್ ಟೋಟಲಾಗಿ ನಾವು ನೋಡ್ದೇವು ಅಂತಂದ್ರೆ ಇದು ಹಾಗೇ ಬೇಕು ಅಂಥೇಳಿ ಕೂಡೇಬೇಕು ಕೂಡ್ತಾರೆ ಇಲ್ಲಿ ಗರೀಬಿದ್ದುನೂ ಇಲ್ಲಿ ಬೀದರ್ನಾಗ ಗರೀಬ್ಸೆ ಗರೀಬ್ ಮನಷ್ಯ ಬೀ ಏನಂದ್ರೆ ಒಂದು ಸ್ಪೆಂಡರ್ ಗಾಡೀದಾಗೆ ಕೂಡ್ಲಾತ್ತಾರ ಸ್ಪೆಂಡರ್ ಗಾಡಿ ಒಂದು ತೊಲೆ ಬಂಗಾರ ಪಲ್ಲಂಗ ಪಲಂಗ ಕಂಪಲ್ಸರೀ ಕೊಡ್ತಾರೆ ಮಿಸ್ ಆಗಲ್ದಿದು ತಪ್ಪಲ್ದೇನೆ ಕೊಡ್ತಾರೆ ಪಲ್ಲಂಗ ಪಲ್ಲಂಗ ಮತ್ತೆ ಗಾಡಿ ಏನು ಸ್ಪ್ಲೇಂಡರ್ ಗಾಡಿ ಕೊಡ್ತಾರೆ ಬೇರೆ ಎಲ್ಲ ರಾಯಲ್ ಎನ್ಫೀಲ್ಡು ಪಲ್ಸಾರು ಅವೆಲ್ಲ ತಗೋತಾರಲ್ಲ ಬಟ್ ಹುಡುಗ ಹಿಂಗೆ ನಾರ್ಮಲ್ ಕೆಲಸ ಮಾಡವ್ನದ ಅವೆಲ್ಲ ಕೊಡಲ್ರು ಖಾಲಿ ಇಲ್ಲೇನು ಮಾಡ್ತಾರಂತಂದ್ರೆ ಇವು ಕೊಡ್ತಾರ ಯಾವು ಪಲ್ಸರ್ ಸ್ಪ್ಲೆಂಡರೂ ಮತ್ತೆ ಸಿ ಟಿ ಹಂಡ್ರೆಡು ಕೊಡ್ತಿದ್ದೋರು ಈಗ ಸಿ ಟಿ ಹಂಡ್ರೆಡ್ ಗಾಡಿ ಅಂತ ಬಂದಾಯ ಏನು ಬೀ ಮಾಡ್ರಿ ಏನು ಬೀ ಇಲ್ಲ ಒಂದು ಏನಂತಂದ್ರೆ ಈ ವರದಕ್ಷಿಣೆ ಕೊಡುವಂಥದ್ದು ಹುಂಡ ಗಿಂಡ ಇದೆಲ್ಲ ಹೋಗ್ಲಾಕ್ಕೆ ಸಾಧ್ಯ ಇಲ್ಲ ಎಷ್ಟು ಪ್ರಯತ್ನ ಎಷ್ಟು ಕಷ್ಟ ಮಾಡಿದ್ರು ಬೀ ಅದು ಆಗ್ಲಾತ್ತಿ ಮತ್ತೆ ಲವ್ ಮ್ಯಾರೇಜ್ ಟೈಮ್ನಾಗನ ಆ ಲವ್ ಮ್ಯಾರೇಜ್ ಟೈಮ್ನಾಗ ಹುಡುಗಿ ಕಡೆಯೋರು ಬೈಕಂತೆನೂ ಇಲ್ಲ ಲವ್ ಮಾಡಲ್ಲೆವು ಅಂತ ಮದ್ವೆ ಮಾಡಲ್ಲೆವು ನಾವು ಸೋ ಹುಡ್ಗುಗೆ ಮದುವೆ ಮಾಡ್ಕೊಂಬದಿರ್ತದ ಅದ್ಕಡಿಂದ್ದು ಏನು ಮಾಡ್ತಾನ ಅಂತಂದ್ರೆ ಏನು ಹೇಳಿದ್ರೆ ಬೀ ಹ್ಞೂ ಹ್ಞೂ ಓಕೆ ಅಂತಾರೆ ಸ್ವಲ್ಪ ಜನಕ್ಕೆ ಹುಂಡ ವಿಷಯ ಕಡೆಂದು ಹುಡುಗನ ಮನ್ಯಾಗೆ ಮದುವೆ ಮಾಡಲ್ರು ವರದಕ್ಷಿಣೆ ಕೊಡ್ಬೇಕು ಕೊಡಲ್ರು ಅವರು ಅಂಥೇಳಿ ಲವ್ ಮ್ಯಾರೇಜ್ ಟೈಮ್ನಾಗೆ ಮಾಡಿದ್ರೆ ಇದು ಇದು ಉಡುಗೊರೆ ಇದು ಎಲ್ಲ ಹೆಚ್ಚು ಕೇಳ್ಬೋದು ವರದಕ್ಷಿಣೆ ಇವೆಲ್ಲ ಅಂಥೇಳಿ ಅವರೇನು ಮಾಡ್ತಾರಂದ್ರೆ ಇದಕ್ಕೆ ಹೆಚ್ಚಿಗೆ ಮಾಡ್ಲಾಕ್ಕೆ ಕೋಶಿಶ್ ಮಾಡ್ತಾರೆ ಬಟ್ ಟೋಟಲ್ ನಾವು ನೊಡಿದೆವು ಅಂತಂದ್ರೆ ಈಟೆಲ್ಲ ಸುತ್ತಿ ಬಳಸಿ ಮಾತಾಡೋಕ್ಕಿಂತವೇ ಮದ್ವೆದಾಗ ಕಂಪಲ್ಸರಿ ಉಡುಗೊರೆಗಳು ಕೊಟ್ಕೋತಾರೆ ಬಂಗಾರ ಕೊಡ್ತಾರೆ ಬೆಳ್ಳಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಮತ್ತೆ ಸೆಕೆಂಡ್ ಎರಡ್ನೇದಾಗಿ ಈ ಎರಡ್ನೆದೇನಂತಂದ್ರೆ ಕಂಪಲ್ಸರಿಯಾಗಿ ಗಾಡಿ ಕೊಡ್ತಾರದು ನೀವು ಯಾರು ಏಟ್ ಬ್ಯಾಡಂದ್ರೆ ಬೀ ಅದು ಗಾಡಿ ಕೋಡ್ಬೇಕೆ ಕೊಡ್ತಾರೆ ಇವರು ಕೊಡ್ತಾರೆ ಅದು ಹಾಗೆ ನಮ್ಮ ಇದ್ರಾಗೆ ಬಂದೋಗದೆ ಮದುವೆ ಅಂತಂದ್ರ ತಾಳಿ ಮಂಗಲಸೂತ್ರ ಹೆಂಗದಾ ಹಂಗೆ ಮದುವೆ ಅಂದ್ರೆ ಕಂಪಲ್ಸರಿ ಗಾಡಿ ಬಂಗಾರ ಕೊಡ್ಬೇಕಂಥೇಳಿ